ನನ್ನ ಪ್ರಕಾರ ಆರೋಗ್ಯಕರ ಜೀವನ ಶೈಲಿಗೆ ಕ್ರೀಡೆಗಳು ತುಂಬ ಮಹತ್ವವಾದದ್ದು ಕ್ರೀಡೆಗಳಿಂದ ಮ ನಮ್ಮ ಸಮಯ ಸಮಯ ಕಳೆಯೋದಕ್ಕು ಒಳ್ಳೆ ಒಂದು ಇದು ಪ್ರಯೋಜನ ಆಗ್ತದೆ ಹಾಗು ಮಾನಸಿಕ ಆರೋಗ್ಯಕ್ಕು ಉತ್ತಮವಾದ ಉತ್ತಮವಾದ ಇದೂ ಉತ್ತಮವಾದದ್ದು ಉತ್ತಮ ಒಂದು ಕ್ರೀಡೆ ಉತ್ತಮವಾದದ್ದು ಕ್ರೀಡೆಯಿಂದ ದೇಹದಾರೋಗ್ಯ ಅಂತೇಳಿದರೆ ಬೊಜ್ಜು ಇದೆಲ್ಲ ಬರದಾಗೆ ಆಟ ಆಡಿ ಓಡಿ ಆ ಥರ ಮಾಡಿದರೆ ನಮ್ಮ ಜಿ ನಮ್ಮ ದೇಹಕ್ಕು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಈಗ ಮೊದಲಿನ ಕಾಲದಲ್ಲಿ ನಾವು ಆಡಿ ಆಟಾಡಿ ನಮ್ಮ ಸಮಯವನ್ನು ಕಳೀತ ಇದ್ದೇವೆ ಈಗಿನ ಕಾಲದ ಮಕ್ಕಳು ಯಾವಾಗ ನೋಡಿದರೆ ಬೋರ್ ಆಗ್ತದೆ ಬೋರ್ ಆಗ್ತದೆ ಇದೇ ಮಾತು ಕೇಳ್ತಾ ಇರ್ತೇವೆ ನಾವು ಮಕ್ಕಳ ಬಾಯಲ್ಲಿ ಈಗಿನ ಮಕ್ಕಳು ಆಡೋದಿಲ್ಲ ಆ ಥರ ಅವರಿಗೆ ಸಮಯ ಸಹ ಹೋಗೋದಿಲ್ಲ ಖಾಲಿ ಮೊಬೈಲಿಗೋಸ್ಕರ ಆಸೆ ಪಡ್ತಾ ಇರ್ತಾರೆ ಮೊಬೈಲ್ ಕೊಡಿ ಮೊಬೈಲ್ ಕೊಡಿ ಇದರಿಂದ ಮಕ್ಕಳ ಮಕ್ಕಳಿಗೆ ಸಮಯ ಕಳೆಯೋದು ಕಷ್ಟ ಆಗ್ತಾ ಇದೆ ಅದು ಬಿಟ್ಟರೆ ನಾವು ಮೊದಲಿನ ಕಾಲದಲ್ಲಿ ಆದರೆ ಆಟ ಆಡಿ ನಮ್ಮ ಸಮಯವನ್ನು ಕಳೀತಾ ಇದ್ವಿ ಆಟ ಅಂದರೆ ಇದು ಓಟ ಟೊಂಕ ಕುಂಟ ಬಿಲ್ಲೆ ಈ ಥರ ಆಟ ಲಗೋರಿ ಈ ಥರ ಆಟದಿಂದ ನಮ್ಮ ದೇಹಕ್ಕು ಒಳ್ಳೆ ವ್ಯಾಯಾಮ ಸಿಗ್ತದೆ ಮನಸ್ಸು ಖುಷಿ ಅನಿಸ್ತದೆ ಹಾಗೆಯೇ ಕ್ರೀಡೆಯು ನಮ್ಮ ಜೀವನಕ್ಕೆ ಉತ್ತಮವಾದ ಅಂಶ ಅದು ಮೊದಲನೆ ಕಾಲದಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿದ್ದವು ಅದು ಒಂದು ಕ್ರೀಡೆಯ ಥರನೆ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಬೇಗ ಎದ್ದು ಬೆಳಿಗ್ಗೆ ದಿನದ ಎಲ್ಲ ಕೆಲಸಗಳನ್ನು ಕೈಯಲ್ಲೆ ಮಾಡುವ ಮಾಡ್ತಾ ಇದ್ದಂತ ಕ್ರಮ ಇತ್ತು ಅದೊಂದು ದೇಹದ ಆರೋಗ್ಯಕ್ಕೆ ಒಳ್ಳೆ ಸಿಗ್ತಾ ಇತ್ತು ದೇಹದಲ್ಲಿ ಬೊಜ್ಜು ಬರ್ತಾ ಇರಲಿಲ್ಲ ಈ ಕಡೆಯುವ ಕಲ್ಲಿಂದ ಕಡೆಯುವುದು ಕೈಯಿಂದ ಬಟ್ಟೆ ಒಗೆಯುದು ಕಸ ಗುಡಿಸುವುದು ಎಲ್ಲಾ ಮಾಡ್ತಾ ಇದ್ದರಿಂದ ದೇಹಕ್ಕೆ ಒಳ್ಳೆ ಆರೋಗ್ಯ ಇದ್ದು ನೂರು ವರ್ಷ ತನಕ ಮಕ್ ಮೊದಲಿನ ಕಾಲದವರು ಬದುಕ್ತಾ ಇದ್ದರು ಈಗಿನ ಕಾಲದಲ್ಲಿ ಬೆಳಿಗ್ಗೆ ಎದ್ದ ಕೂಡಲೆ ಮೆಷಿನಿಗೆ ಹಾಕಿ ಬಟ್ಟೆ ಹಾಕೋದು ಹಾಗೆ ರುಬ್ಬುವ ಕಲ್ಲು ಗ್ರ್ಯಾಂಡರಿಗೆ ಕಲ್ಲು ಹಾ ಗ್ರ್ಯಾಂಡರಿಗೆ ಹಾಕಿ ರುಬ್ಬೋದು ಕಸ ತೆಗಿಲಿಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಈ ಥರ ಎಲ್ಲ ಮೆಷಿನನ್ನು ಯೂ ಬಳಕೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಥರವಾದ ವ್ಯಾಯಾಮ ಸಿಗೋದಿಲ್ಲ ವ್ಯಾಯಾಮಕ್ಕೋಸ್ಕರ ಜಿಮ್ ವಾಕಿಂಗ್ ಆ ಥರ ಮಾಡ್ತಾ ನಮ್ಮ ದೇಹದ ದೇಹಕ್ಕೆ ದೇಹವನ್ನು ದಂಡಿಸ್ತಾರೆ ವ್ಯಾಯಾಮ ಜಿಮ್ಮಿನಿದರ ಮೂಲಕ ಆ ಜಿಮ್ಮು ನಮ್ಮ ದೇಹಕ್ಕೆ ಒಳ್ಳೆದು ಸಹ ಅಲ್ಲ ಕೆಲವರು ಈ ಅತ್ಯಂತ ಜಾಸ್ತಿ ಈಗ ಜಿಮ್ ಎಲ್ಲ ಮಾಡಿ ದೇಹಕ್ಕೆ ಪ್ರೆಝರ್ ಕೊಟ್ಟು ಅದಂದರೆ ಹೃದಯಾಘಾತ ಇತ್ಯಾದಿ ತೊಂದರೆಗಳು ಸಂಭವಿಸುವ ಉದಾಹರಣೆಗಳು ಸಾಕಷ್ಟು ಇವೆ ಆ ಥರ ಮಕ್ಕಳಿಗು ಅಷ್ಟೆ ಬೆಳಿಗ್ಗೆ ಎದ್ದ ಕೂಡಲೆ ಏನಾದರು ಕೆಲಸ ಗಿಡಕ್ಕೆ ನೀರು ಹಾಕುವಂಥದ್ದು ಅಂಗಳ ಗುಡಿಸುವಂಥದ್ದು ಕೆಲಸ ಕೊಟ್ಟರೆ ಆ ಮಕ್ಕಳ ಆರೋಗ್ಯಕ್ಕು ಒಳ್ಳೆದಾಗ್ತದೆ ಅದು ಬಿಟ್ಟು ಬೆಳಿಗ್ಗೆ ಎದ್ದು ಟಿವಿ ಮೊಬೈಲ್ ಈ ಥರ ನೋಡ್ತಾ ಇದ್ದರೆ ಮಕ್ಕಳ ಮಾನಸಿಕ ಆರೋಗ್ಯ ಹಾಗು ದೈಹಿಕ ಆರೋಗ್ಯ ಎರಡೂ ಹದಗೆಡ್ತದೆ ಆಮೇಲೆ ಕ್ರೀಡೆಗಳು ಕ್ರೀಡೆಗಳಿಂದ ನಮ್ಮ ಮನಸ್ಸಿಗು ಒಳ್ಳೆಯ ಖುಷಿ ಸಿಗ್ತಾ ಇತ್ತು ಮೊದಲು ಕ್ರಿಕೆಟ್ ವಾಲಿಬಾಲ್ ಈ ಥರದ ಲಗೋರಿ ಈ ಥರ ಕ ಕ್ರೀಡೆಗಳು ನಾವು ಆಡ್ತಾ ಇದ್ವಿ ಈಗಿನ ಮಕ್ಕಳಿಗೆ ಅದರೆ ಅರಿವೆ ಇಲ್ಲ ಆ ಥರ ಗೇಮ್ ಆಟಗಳಿದೆ ಅಂಥನೆ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಅದನ್ನು ನಾವು ಪೋಷಕರಾಗಿ ನಾವು ಅವರಿಗೆ ಕೊಡಬೇಕು ಮಾಹಿತಿ ಕೊಡಬೇಕು ಮಕ್ಕಳಿಗೆ ಮೊಬೈಲ್ ಕೊಡೋ ಬದಲು ಈ ಥರ ಆಟಗಳೆಲ್ಲ ಇವೆ ನೀವಿದನ್ನು ಆಡಿ ನಿಮ್ಮ ಟೈಮನ್ನು ಕಳೆಬೋದು ಅಂತ ನಾವವರಿಗೆ ಮಾಹಿತಿ ಕೊಟ್ಟು ಮಕ್ಕಳನ್ನು ಕ್ರೀಡೆ ಕ್ರೀಡೆಯಲ್ಲಿ ಆಸಕ್ತಿ ಬರುವ ಹಾಗೆ ನಾವು ಮಕ್ಕಳನ್ನು ಪ್ರೇರಿಪಿಸಬೇಕು ಇದು ಹಾಗೆ ನನ್ನ ಪ್ರಕಾರ ಕ್ರೀಡೆ ಮಕ್ಕಳಿಗು ಸಹ ಹಾಗು ದೊಡ್ಡವರಿಗೆ ಎಲ್ಲರಿಗು ಒಳ್ಳೆ ಕೊಡುಗೆ ಅಂತ ನಾನು ಹೇಳ್ತೇನೆ ಈ ಅಧಿಕ ರಕ್ತದೊತ್ತಡ ಇದು ಎಲ್ಲ ನಿರ್ವಹಿಸಲು ನಾವು ಸಮತೋಲಿತ ಆಹಾರ ಪದಾರ್ಥವನ್ನು ತಗೊಳ್ಬೇಕು ಹೀಗೇ ಒಟ್ಟಾರೆ ಅಧಿಕ ಪ್ರಮಾಣದ ಮಾಂಸಹಾರ ಇದನ್ನು ತ್ಯಜಿಸಿ ಸೊಪ್ಪು ತರಕಾರಿ ಹಾಗೂ ತರಕಾರಿ ಹಣ್ಣು ಹಂಪಲು ಜ್ಯೂಸು ಈ ಥರ ಹೆಲ್ದಿ ಆರೋಗ್ಯಯುತ ಆಹಾರ ಕ್ರಮವನ್ನು ನಾವು ರೂಢಿಸಿ ಕೊಳ್ಳುವುದರಿಂದ ರಕ್ತದೊತ್ತಡ ಆ ಥರದ ರೋಗಗಳನ್ನು ತಡಿಬೋದು ಮಕ್ಕಳಿಗು ಹಾಗೆ ಉತ್ತಮ ಈಗಿನ ಮಕ್ಕಳು ಅತಿಯಾಗಿ ಬೇಕರಿ ತಿಂಡಿ ಅದಕ್ಕೆಲ್ಲ ಈಗ ಮಾರು ಹೋಗ್ತಾರೆ ಅಂಥ ತಿಂಡಿಗಳಿಂದ ಮಕ್ಕಳನ್ನು ದೂರ ಇಟ್ಟು ಮನೆಯಲ್ಲೆ ತಯಾರಿಸಿದಂತಹ ಉತ್ತಮ ಆರೋಗ್ಯಕೃತವಾದ ಅಡಿಗೆ ತಿಂಡಿಗಳನ್ನು ನಾವು ಪೋಷಕರಾಗಿ ನಾವು ಕೊಟ್ಟರೆ ಮಕ್ಕಳ ಆ ಒಂದು ಜಂಗ್ ಫುಡ್ ಆ ಥರ ತಗೊಳದೆ ಈ ಆರೋಗ್ಯಯುತವಾದ ಹೆಲ್ದಿ ಆರೋಗ್ಯವಾದ ಆಹಾರವನ್ನು ಮಕ್ಕಳಿಗೆ ಸೇವಿಸುವಲ್ಲಿ ನಾವು ಪೋಷಕರವರನ್ನು ಮಕ್ಕಳಿಗೆ ನಾವು ಮಾಹಿತಿಯನ್ನು ಕೊಡಬೇಕು ಈ ಬೇಕರಿ ಐಟಮನ್ನು ಆದಷ್ಟು ಕಮ್ಮಿ ನಾವೆ ಕೊಡದೆ ಕೊಡದೆ ಮನೆಯಲ್ಲಿ ತಯಾರಿಸಿದಂತ ತಿಂಡಿಯನ್ನು ಮಕ್ಕಳಿಗೆ ನೀಡಬೇಕು ಅದರಿಂದ ಮಕ್ಕಳ ಆರೋಗ್ಯವು ಉತ್ತಮವಾಗಿರ್ತದೆ ಉತ್ತಮವಾಗಿರ್ತದೆ ಹಾಗೆ ನಾವು ದೊಡ್ಡವರು ಸಹ ಹಾಗೆ ಜಾಸ್ತಿ ಹೊರಗಿನ ತಿಂಡಿಯನ್ನು ತ್ಯಜಿಸಿದರೆ ಮಕ ನಾವು ಕಮ್ಮಿ ಮಾಡಿದರೆ ಮಕ್ಕಳಿಗು ಅದನ್ನು ಹೇಳ್ಲಿಕ್ಕೆ ನಮಗೆ ಸುಲಭ ಆಗ್ತದೆ ನಾವೆ ಅದನ್ನು ಜಾಸ್ತಿ ತಿಂದರೆ ಮಕ್ಕಳು ಅದಕ್ಕೆ ರೂಢಿಯಾಗ್ತಾರೆ ಮಕ್ಕಳು ಆ ಥರ ಮತ್ತು ಜೀವನ ಅತ್ಯ ಉತ್ತಮ ಜೀವನ ಶೈಲಿಗೋಸ್ಕರ ನಾವು ಬೇಡದ ಆಹಾರ ಪದಾರ್ಥ ಹಾಗು ಈ ಆಹಾರ ಪದಾರ್ಥ ಸೇವಿಸಬೇಕು ಆ ಥರ ಅದೇ ರೀತಿ ಕ್ರೀಡೆಗಳಿಂದ ಜಾ ಕ್ರೀಡೆಗಳಿಗೆ ಜಾಸ್ತಿ ಜಾಸ್ತಿ ಒತ್ತು ಕೊಟ್ಟು ನಾವು ಕ್ರೀಡೆ ಈ ವ್ಯಾಯಾಮ ಕ್ರಿಕೆಟ್ ಆ ಥರ ಕ್ರಿಕೆಟ್ ವಾಲಿಬಾಲು ಆ ಥರ ಗೇಮ್ಗಳನ್ನು ಮನೆಯಲ್ಲಿ ಆಟ ಆಡ್ತಾ ಮಕ್ಕಳಿಗು ಆಡಿಸಲಿಕ್ಕೆ ಹುರುಪು ಕೊಟ್ಟು ಮಾಡಿದರೆ ಉತ್ತಮವಾದ ಆರೋಗ್ಯವನ್ನು ಪಡಿ ಪಡಿಲಿಕ್ಕೆ ಅನುಕೂಲವಾಗ್ತದೆ